ಭಾರತದಂತಹ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೇಶದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಭಾಳ ಹಿನ್ನಡೆ ಇದೆ ಈಗಿನ ಸರ್ಕಾರಗಳು ಜನಪ್ರತಿನಿಧಿಗಳು ಈ ಒಂದು ಉದ್ಯೋಗದ ಬಗ್ಗೆ ಹೆಚ್ಚಿನ ಒಲವು ಕೊಡ್ಬೇಕಾಗ್ತದೆ ಏಕೆ ಅಂದರೆ ಭಾರತ ದೇಶದಲ್ಲಿ ನೂರ ಮುಯೋ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ದೊಡ್ಡ ದೇಶ ಇದರಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕಂಥದ್ದು ಒಂದು ದೊಡ್ಡ ಸವಾಲಿನ ಸಂಗತಿಯಾಗಿದೆ ಉದ್ಯೋಗವು ಭಾರತ ದೇಶದ ಯುವಕರಿಗೆ ಭಾಳ ಪ್ರಮುಖವಾದಂಥ ವಿಚಾರ ವಿಷಯ ಯಾಕಂದರೆ ಒಂದು ಮನೆಯಲ್ಲಿ ಮೂರು ನಾಲ್ಕು ಜನ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುಂಠಿತ ಇರ್ತದೆ ಹಾಗೇ ಮನೆಯ ವಾತಾವರ್ಣಗಳು ಒಂದೇ ಕಡೆ ಇದ್ದಂಥ ಸಂದರ್ಭದಲ್ಲಿ ಕೆಟ್ಟೋಗ್ತಕಂಥ ಒಂದು ಸಂದರ್ಭ ಇರ್ತದೆ ಹಾಗಾಗಿ ಯುವಕ್ರಿಗೆ ಸರ್ಕಾರವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಹಲವು ಯೋಜನೆಗಳನ್ನು ರೂಪಿಸಿದಾಗ ಮಾತ್ರ ಭಾರತ ದೇಶವು ಆರ್ಥಿಕ ವ್ಯವಸ್ಥೆಯಲ್ಲಿ ಮುನ್ನಡೆಯಲು ಒಂದು ಉತ್ತಮವಾದಂತಹ ಉದ್ಯೋಗವ ಇರ್ತದೆ ಉದ್ಯೋಗವನ್ನು ಸರ್ಕಾರವು ಬರಿ ಸರ್ಕಾರಿ ಕೆಲಸವಾಗಿ ಆಯ್ಕೆ ಮಾಡ್ದಲೇ ಮಾಡ್ತಕ್ಕ ಉದ್ಯೋಗ ಮಾಡ್ತಕ್ಕಂಥ ಯುವಕರು ದೇಶದ ಆರ್ಥಿಕ ಪರಿಸ್ಥಿತಿ ಹಾಗು ಅವರ ವೈಯುಕ್ತಿಕವಾದ ಆರ್ಥಿಕ ಪರಿಸ್ಥಿತಿ ಎರಡನ್ನು ಸರಿದೂಗಿಸ್ಲಿಕ್ಕೆ ಭಾಳ ಅನುಕೂಲಕರವಾಗಿರ್ತದೆ ಯುವಕರು ಉದ್ಯೋಗ ಸೃಷ್ಟಿಯಾದಾಗ ಯುವಕರು ಆ ಉದ್ಯೋಗಕ್ಕೆ ಸೇರ್ಕಂಡಂಥ ಸಂದರ್ಭದಲ್ಲಿ ದೇಶದ ಆರ್ಥಿಕತೆಯ ಒಂದು ಭಾಗವನ್ನು ಗಮನದಲ್ಲಿ ಇಟ್ಟುಕೊಂಡು ಉದ್ಯೋಗವನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ ವಹಿಸಿರ್ತದೆ ಯಾಕಂದರೆ ನಮಗೆ ಕೆಲಸ ಸಿಕ್ಕಿದೆ ನನಗೆ ಒಂದು ಉದ್ಯೋಗ ಸಿಕ್ಕಿದೆ ನನ್ನ ಪಾಡಿಗೆ ನಾನು ತಿಂಗಳಿಗೆ ಸಂಬಳ ಎಣಿಸ್ಕೊಂಡು ಇರ್ಬೋದು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಬಿಡಬೇಕಾಗ್ತದೆ ಯಾಕೆ ಅಂದು ಉದ್ಯೋಗ ಸಿಕ್ತು ಅಂಥ ಸಂದರ್ಭದಲ್ಲಿ ನನಗೆಷ್ಟು ಆರ್ಥಿಕ ಪರಿಸ್ಥಿತಿಗೆ ಅನುಕೂಲ ಆಗಿರ್ತದೆ ಅದೇ ರೀತಿ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲು ಅವರು ಗಮನ ಹಿಡ್ಕೊಂಡು ಕೆಲಸ ಮಾಡ್ಕೋಬೇಕಾಗ್ತದೆ ಉದ್ಯೋಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಭಾರತ ದೇಶದ ಆರ್ಥಿಕತೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಯುವಕ್ರು ಗಮನ ಕೊಡ್ತಾರೆ ಈಗಿನ ಸರ್ಕಾರಗಳು ಯುವಕ್ರಿಗೆ ಉದ್ಯೋಗ ಕೊಡಲಿಕ್ಕೆ ಹಲವು ಯೋಜನೆಗಳನ್ನು ಮಾಡ್ಬೋದಾಗಿದೆ ರಾಜ್ಯ ಸರ್ಕಾರಗಳಿರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು ಒಂದು ಕಾರ್ಖಾನೆಗಳು ಮಹಿಳೆಯರಿಗೆ ಗಾರ್ಮೆಂಟ್ಸ್ಗಳು ಕರಕುಶಲ ವಸ್ತುಗಳನ್ನು ತಯಾರಿಸ್ತಕಂಥ ಗುಡಿ ಕೈಗಾರಿಕೆಗಳು ಹೀಗೆ ಹಲವು ರೀತಿಯಾದಂತಹ ಕೈಗಾ ಕೈಗಾರಿಕೆಗಳನ್ನು ಸರ್ಕಾರಗಳು ಅವರದೇ ಸೌಮ್ಯತೆದಲ್ಲಿ ಸೌಮ್ಯತೆಯಲ್ಲಿ ಮಾಡಿದಾಗ ಮಾತ್ರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಭಾಳ ಅನುಕೂಲಕರವಾಗಿರುತ್ತದೆ ಯಾಕಂದರೆ ಕೈಗಾರಿಕೆಗಳನ್ನು ಮಾಡಿದಾಗ ಅವಕ್ಕೆ ಬೇಕಾದಂಥ ಸ್ಥಳ ಇರ್ಬೋದು ಬೇಕಾದಂಥ ವಿದ್ಯುತ್ತಿನ ವ್ಯವಸ್ಥೆ ಇರ್ಬೋದು ಅದಕ್ಕೆ ಬೇಕಾಗ್ತಕ್ಕಂಥ ಆರ್ಥಿಕ ಪರಿಸ್ಥಿಯ ಸಾಲದ ವ್ಯವಸ್ಥೆ ಇರ್ಬೋದು ಅದಕ್ಕೆ ಬೇಕಾಗ್ತಂಥ ರೋಡಿರ್ಬೋದು ಅದಕ್ಕೆ ಬೇಕಾಗಿರ್ತಕಂಥ ನೀರಿನ ವ್ಯವಸ್ಥೆ ಇರ್ಬೋದು ಇದೆಲ್ಲದನ್ನು ಸರ್ಕಾರಗಳು ಮಾಡಿಕೊಟ್ಟಾಗ ಒಂದು ಕಾರ್ಖಾನೆಯನ್ನು ಮಾಡಿದಾಗ ಉದ್ಯೋಗ ಸೃಷ್ಟಿಯಾಗ್ಲಿಕ್ಕೆ ಒಂದು ಒಳ್ಳೆಯ ಕೆಲಸ ಆಗ್ತದೆ ಹಾಗೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅಂಥ ಕಾರ್ಖಾನೆಗಳನ್ನ ಸ್ಥಾಪಿಸಿದಾಗ ಆ ಕಾರ್ಖಾನೆಗಳಲ್ಲಿ ಅಥ್ವ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾದಂಥ ವಸ್ತುಗಳನ್ನು ಸರ್ಕಾರವೇ ತನ್ನ ಸೌಮ್ಯತೆಗೆ ತಗೊಂಡು ಸರ್ಕಾರದ ವತಿಯಿಂದಲೇ ಅವನ್ನು ಮಾರಾಟ ಮಾಡಿದಾಗ ಮಾತ್ರ ಅವು ಒಂದು ಉದ್ಯೋಗ ಸೃಷ್ಟಿ ಮಾಡ್ದಂಥ ಸರ್ಕಾರಗಳಿಗೆ ಹೆಚ್ಚಿನ ಆದಾಯ ಹಾಗು ದೇಶದ ಆರ್ಥಿಕತೆಗೆ ಒಂದು ಮೂಲ ಸೌಕರ್ಯವನ್ನು ಒದಗಿಸಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಭಾರತದಂಥ ದೇಶದ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಯುವಕ್ರಿಗೆ ಹೆಚ್ಚು ಉದ್ಯೋಗ ಇದ್ದಾಗ ದುಡಿತಕ್ಕಂಥ ಮನ್ಸಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥ ಕಾರ್ಖಾನೆಗಳು ಇಂಥವನ್ನ ಮಾಡಿ ತಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡಲಿಕ್ಕೆ ಸರ್ಕಾರಗಳು ಹೆಚ್ಚಿನ ಮಹತ್ವ ಕೊಡ್ಬೇಕಾಗ್ತದೆ ಅಂತ ಹೇಳ್ತ ಈ ಒಂದು ಯುವಕ್ರ ಸವಾಲುಗಳನ್ನು ಎದುರಿಸ್ಲಿಕ್ಕೆ ಸರ್ಕಾರಗಳು ಉತ್ತೇಜನ ಕೊಡಬೇಕು ಅಂತ ಹೇಳ್ತಿನಿ